ಹಾಂ ಮೇಡಮ್ ಹೇಳಿರಿ ಹಾಂ ಮೇಡಮ್ ಹೇಳಿ ಮೇಡಮ್ ಹಾಂ ಮೇಡಮ್ ಹಾಂ ಮೇಡಮ್ ಬನ್ನಿ ನೀವು ಆರಾಮಾಗಿ ಬನ್ನಿ ನಾನು ಇಲ್ಲೇ ಇರೋದ್ರಿಂದ ನಾನು ಹುಟ್ಟಿ ಬೆಳೆದಿರೋ ಪ್ಲೇಸ್ ಇದೇ ಆಗಿರೋದ್ರಿಂದ ನನಗೆ ಇಲ್ಲಿ ಎಲ್ಲ ಪ್ಲೇಸ್ಗಳು ಚೆನ್ನಾಗಿ ಗೊತ್ತು ಆಮೇಲೆ ನಾನು ನನ್ನ ಹೆಸರು ಸೌಮ್ಯಾ ಅಂತ ನಮ್ಮದು ನೇ ನೇಟಿವ್ ಚಿತ್ರದುರ್ಗನೇ ಮೇಡಮ್ ನಾನಿಲ್ಲೇ ಗೈಡೆನ್ಸ್ ಆಗಿದ್ದೀನಿ ನಿಮಗೆ ಎಲ್ಲ ಥರದ್ದು ಮಾಹಿತಿನು ನಾನು ಕೊಡ್ತೀನಿ ಎಲ್ಲ ಥರದ ಪ್ಲೇಸು ಚಿತ್ರದುರ್ಗದಲ್ಲಿ ಎಷ್ಟಿದೆ ಪ್ಲೇಸು ಎಲ್ಲಾನು ನಾನು ತೋರ್ಸ್ತಿನಿ ನಿಮಗೆ ವಾ ಒನ್ ಡೇಗೆ ಒನ್ ತೌಸಂಡ್ ತೊಗೋತಿನಿ ಮೇಡಮ್ ನಾನು ನಿಮಗೆ ಅಲ್ಲ ಮೇಡಮ್ ನಾನ್ ಗೈಡೆನ್ಸ್ ಕೊಡ್ತೀನಿ ಗೈಡೆನ್ಸ್ ಕೊಡೋದು ನನ್ನ ಕೆಲಸ ನೀವು ಕೇಳಸ್ಕೊಳೋವ್ರು ನೀವು ಬರೋವ್ರು ನಿಮ್ಮ ಮೇಲೆ ಡಿಪೆಂಡ್ ಅದು ನೀವು ಐದು ಜನ ಆರು ಜನ ಕರ್ಕೊಂಡು ಬರ್ಬವ್ದು ಒಂದು ಸರಿ ಹಾಂ ಹಾಂ ಮೇಡಮ್ ಇಲ್ಲ ಫ್ಯಾಮಿಲಿ ಪ್ಯಾಕೇಜಿಗೆ ಇಷ್ಟು ಮೇಡಮ್ ಫ್ಯಾಮಿಲಿ ಪ್ಯಾಕೇಜಿಗೆ ಒನ್ ತೌಸಂಡ್ ತೊಗೋತೀನಿ ಮೇಡಮ್ ಒನ್ ಡೇಗೆ ಇಲ್ಲ ಮೇಡಮ್ ಇಲ್ಲ ಇಲ್ಲ ಇಲ್ಲ ಮೇಡಮ್ ಯಾಕಂದರೆ ಒಂದು ಪ್ಲೇಸ್ ತೋರಿಸಿ ನಾವು ಸುಮ್ಮನೆ ಆಗೋದಾದ್ರೆ ನಾವು ಕಮ್ಮಿ ಮಾಡ್ಬೌದು ಬಟ್ ನಿಮಗೆ ಚಿತ್ರದುರ್ಗದಲ್ಲಿ ಎಲ್ಲ ಪ್ಲೇಸ್ ಬೇಕು ಇಲ್ಲ ಇಲ್ಲ ಮೇಡಮ್ ಯಾಕೆಂದರೆ ನೀವು ಆರು ಜನ ಸೇರಿ ಒಂದೇ ಪ್ಲೇಸ್ ನೋಡ್ತೀರಾ ಇಲ್ಲ ನೀವೆಲ್ಲ ಥರ ಪ್ಲೇಸು ಬೇಕು ಅಂತೀರಲ್ವಾ

ಹಾಂ ಮೇಡಮ್ ಚಿತ್ರದುರ್ಗದಲ್ಲಿ ನೀವು ಕೋಟೆ ನೋಡೋದಕ್ಕೆ ಒಂದು ಅರ್ಧ ದಿನ ಬೇಕು ಮೇಡಮ್ ಮುರುಘಾಮಠ ಇದೆ ಆಮೇಲೆ ಆಡುಮಲ್ಲೇಶ್ವರ ಇದೆ ಚಂದವಳ್ಳಿ ಇದೆ ಆಮೇಲೆ ಜೋಗಿಮಟ್ಟಿ ಅಂತ ಇದೆ ಎಲ್ಲ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ ವೆದರ್ರು ಪರವಾಗಿಲ್ಲ ಮೇಡಮ್ ನೋಡ್ಬೋದು ಸುದಾರ್ಸ್ಕೊಂಡು ಪರವಾಗಿಲ್ಲ ನಿಮಗೆ ಒಳ್ಳೆ ಊಟಕ್ಕೆ ಇಲ್ಲಿ ಆನಂದ್ ರೆಸ್ಟೋರೆಂಟ್ ಇದೆ ಲಕ್ಷ್ಮೀ ಟಿಫನ್ ರೂಮ್ ಇದೆ ಒಳ್ಳೆ ಕಡೆ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಯಾವುದೂ ಸಫರ್ ಪಡೋ ಥರ ಇಲ್ಲ ನೀವು ಎಲ್ಲ ಚೆನ್ನಾಗಿದೆ ಇಲ್ಲಿ ಪ್ಲೇಸ್ ಎಲ್ಲ ನಾನು ನಿಮಗೆ ಗೈಡೆನ್ಸ್ ಕೊಡ್ತೀನಿ ಮಾಹಿತಿ ಎಲ್ಲ ಚೆನ್ನಾಗಿ ಕೊಡ್ತೀನಿ ಯಾವುದೂ ಡೌಟ್ಸ್ ಇರಲ್ಲ ನಿಮಗೆ ಇಲ್ಲ ಮೇಡಮ್ ನಿಮಗೆ ಆ ಥರ ಏನಾದರೂ ಸುಸ್ತಾಯಿತು ಪ್ಲೇಸ್ ನೋಡಿ ಅಂದರೆ ನಿಮಗೆ ಹಾಸ್ಪಿಟಲ್ ಫೆಸಿಲಿಟಿ ಸಮೇತನೂ ನಾನು ತೋರ್ಸ್ತಿನಿ ಅದು ಡಾಕ್ಟರ್ಸ್ ಎಲ್ಲ ಒಳ್ಳೆ ಕಡೆಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಸುಸ್ತಾಯಿತು ಅಂದರೆ ವರಿ ಮಾಡಬೇಡಿ ಮೇಡಮ್ ಹಾಂ ಮೇಡಮ್ ಆಯಿತು ಮೇಡಮ್ ಓಕೆ ನೀವು ಬನ್ನಿ ನಾನು ಮಾತಾಡ್ತೀನಿ ಮೇಡಮ್ ಹಾಂ ಥ್ಯಾಂಕ್ ಯು ಮೇಡಮ್ ಧನ್ಯವಾದ